ಹೌದು ಬ್ರಿಟಿಷರ ವಿರುದ್ಧ ಮಹಾತ್ಮಾ ಗಾಂಧಿ ಮತ್ತು ಇತರ ನಾಯಕರು ಏನು ಮಾಡ್ತಾರೆ ನಮ್ಮ ಭಾರತೀಯ ನಾಯಕರು ಬ್ರಿಟಿಷರ ವಿರುದ್ಧ ಹಲವಾರು ಚಳವಳಿಗಳನ್ನು ಮಾಡ್ತಾರೆ ಅದರಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಗುಜರಾತ್ನಲ್ಲಿ ಮಾಡ್ತಾರೆ ಅಸಹಕಾರ ಚಳುವಳಿ ಬ್ರಿಟಿಷರಿಗೆ ಸಹಕಾರ ನೀಡದೆ ಮಾಡುವಂತಹ ಒಂದು ಚಳವಳಿ ಆಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದನ್ನು ಮಾಡೋ ಮೂಲಕ ಏನು ಮಾಡ್ತಾರೆ ಬ್ರಿಟಿಷರ ಒಂದು ನೀತಿಗಳನ್ನು ವಿರೋಧಿಸುವ ಮೂಲಕ ಅಸಹಕಾರವನ್ನು ತೋರುವ ಮೂಲಕ ನಾವು ಏನು ಮಾಡ್ತೀವಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳುವಳಿಯಲ್ಲಿ ನಮ್ಮ ದೇಶೀಯ ಯುವಕರು ಮತ್ತು ಪ್ರಜೆಗಳು ಭಾಗವಹಿಸೋದನ್ನು ನೋಡ್ತೀವಿ ಮತ್ತು ಸ್ವದೇಶಿ ಚಳುವಳಿ ನಾವು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡೋ ಮೂಲಕ ವಿದೇಶಿ ವಸ್ತುಗಳನ್ನು ಬಳಸದೆ ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಮಾಡುವಂತಹ ಬಟ್ಟೆ ಆಗಿರ್ಬೋದು ಎಲ್ಲ ರೀತಿಯ ಪದಾರ್ಥಗಳನ್ನು ಬಳಸೋದಕ್ಕೆ ನೀಡಬೇಕು ಆ ಮೂಲಕ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡೋ ಮೂಲಕ ಅವರ ಒಂದು ಆರ್ಥಿಕತೆಗೆ ನಾವೇನು ಮಾಡಬೇಕು ಧಕ್ಕೆಯನ್ನು ಉಂಟು ಮಾಡಿ ಸ್ವದೇಶಿಗೆ ಆದ್ಯತೆಯನ್ನು ನೀಡಿ ಸ್ವದೇಶಿ ಚಳುವಳಿಯನ್ನು ಆನು ಆರಂಭಿಸಿರು ಮಾಡುವುದನ್ನು ನೋಡ್ತೀವಿ ಈ ಮೂಲಕ ನಾವು ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧೀಜಿಯರು ಮಾತ್ರವಲ್ಲದೇ ಎಲ್ಲರೂ ಸಹ ಈ ಒಂದು ಚಳುವಳಿಯಲ್ಲಿ ಪ್ರಜೆಗಳೆಲ್ಲರೂ ಭಾಗವಹಿಸುವ ಮೂಲಕ ಏನು ಮಾಡ್ತೀವಿ ನಾವು ಬ್ರಿಟಿಷರಿಗೆ ಈ ಒಂದು ಸ್ವತಂತ್ರ ಚಳುವಳಿಯ ಒಂದು ಧ್ಯೇಯಗಳನ್ನು ನಾವು ಸ್ವತಂತ್ರವನ್ನು ಪಡಿಬೇಕು ಭಾರತ ನಮ್ಮದು ಭಾರತವನ್ನು ನಾವು ಆಡಳಿತ ಮಾಡ್ಕೊಳ್ತೀವಿ ನಮ್ಮನ್ನು ಬಿಟ್ಟು ಹೋಗಿ ಅನ್ನೋದನ್ನು ನಾವು ಪರೋಕ್ಷವಾಗಿ ಬ್ರಿಟಿಷರಿಗೆ ತಿಳಿಸುವಂಥ ಒಂದು ಕೆಲಸವನ್ನ ಮಾಡ್ತೀವಿ ಮತ್ತು ಉಪ್ಪಿನ ಮೇಲೆ ವಿಧಿಸಿದಂಥ ಒಂದು ತೆರಿಗೆ ವಿರುದ್ಧವಾಗಿ ಸತ್ಯಾಗ್ರಹವನ್ನು ಮಾಡೋದನ್ನು ಅಸಹಕಾರ ಚಳುವಳಿಯನ್ನು ಮಾಡೋದು ಸ್ವದೇಶಿ ಚಳುವಳಿಯನ್ನು ಮಾಡೋದನ್ನು ನಾವಿಲ್ಲಿ ನೋಡ್ಬೋದು